ಹಲೋ ಹಾಂ ಯಾರು ಮಾತಾಡೋದು ನನಗಾ ನಮ್ಮ ಮನೆಯಲ್ಲಿ ಪೂಜೆ ಇತ್ತು ಸತ್ಯನಾರಾಯ್ಣ ಸ್ವಾಮಿ ಪೂಜೆ ಇಟ್ಟುಕೊಂಡಿದ್ವಿ ಆ ಪೂಜೆಗೆ ಸೊಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು ಅದಕ್ಕೆ ನಿಮ್ಮಲ್ಲಿ ಸಿಗತ್ತಾ ಫ್ರೂಟ್ಸು ಮತ್ತು ಮನೆ ಹತ್ರನೇ ಕಳಿಸ್ಕೊಡ್ತೀರಾ ಮತ್ತು ಏನೇನು ರೇಟ್ ಇದೆ ಹೇಗೆ ಅಂತ ವಿಚಾರಿಸೋಣ ಅಂತ ಮಾಡಿದೆ ನಿಮ್ಮ ನಂಬರ್ ಇತ್ತು ನನ್ನ ಹತ್ರ ಹ್ಞೂ ಹಾಂ ಹಾಂ ನಮ್ಮಲ್ಲಿ ಮಂಡೆ ಇದೆ ಪೂಜೆ ಹಾಂ ನಮಗೆ ಪೂಜೆಗೆ ಚೆನ್ನಾಗಿರೋದು ಫ್ರೆಶ್ ಆಗಿರೋ ಹಣ್ಣು ಬೇಕು ಬಾಳೆಹಣ್ಣು ಒಂದು ಎರಡು ಕೆಜಿ ಆ್ಯಪಲ್ಲು ಮತ್ತು ಆರೆಂಜು ಹಾಂ ಈ ಥರ ಒಂದು ಐದು ಥರದ ಫ್ರೂಟ್ಸ್ ಬೇಕು ಫ್ರೆಶ್ ಆಗಿರೋದು

ಹಾಂ ಹಾಂ ಹೇಳ್ತೀನಿ ಅದಕ್ಕೇ ನೀವು ಮನೆ ಹತ್ರಾನೇ ಕಳಿಸ್ಕೊಡ್ತೀರಾ ಅಂತ ಕೇಳೋಣ ಅಂತ ಮಾಡಿದೆ

ಓಕೆ ಹ್ಞೂ ಆಯಿತು ನಮ್ಮ ಮನೆಯಲ್ಲಿ ಯಾವಾಗಲೂ ಪೂಜೆ ಪುನಸ್ಕಾರಗಳಿಗೆಲ್ಲ ನಿಮ್ಮ ಹತ್ರವೇ ಫ್ರೂಟ್ಸ್ ತೊಗೊಕೊಳ್ಳೋದು ಗೊತ್ತಿದೆ ಅನಿಸತ್ತೆ ನಮಗೆ ಫ್ರೂಟ್ಸ್ ಚೆನ್ನಾಗಿರ್ಬೇಕು ಮತ್ತು ಎರಡೆರಡು ಕೆಜಿ ಎರಡು ಕೆಜಿ ಬನಾನಾ ಕೊಡಿ ಎರಡು ಕೆಜಿ ಹ್ಞೂ ಆ್ಯಪಲ್ಲು ಹ್ಞೂ ಹಾಕಿ ಹಾಕಿ ಹಾಂ ಒಂದು ಎರಡೆರಡು ಕೆಜಿ ಹಾಕಿ ಮತ್ತು ರೇಟ್ ಎಲ್ಲ ಹೇಗೆ ಹೌದು ಹಾಂ ರೇಟ್ ಎಲ್ಲ ಹಾಕಿಕೊಡಿ ಹಾಂ ಬಿಲು ಬಿಲ್ಲೂ ಕೊಡಿ ಹಾಂ ಅದೇ ಆಯಿತು ಬಿಲ್ಲೂ ಕೊಟ್ಟು ಕಳಿಸಿ ಜೊತೆಲಿ ಮತ್ತು ಹಣ್ಣು ಮಾತ್ರ ತುಂಬ ಫ್ರೆಶ್ ಆಗಿರಬೇಕು ಯಾಕೆ ಅಂದರೆ ಪೂಜೆ ಹಾಂ ಹ್ಞೂ ಹೌದು ಹೌದು ಹೌದ್ ನಿಮಗೆ ಗೊತ್ತಲ್ಲ ಹಾಂ ಇರಬೇಕು ಅಂತ ತುಂಬ ರೇಟ್ ಜಾಸ್ತಿ ಇದೆಯಾ ಆ್ಯಪಲ್ ಎಲ್ಲ ಹಾಂ ಹೌದು ಹ್ಞೂ ಸ್ವಲ್ಪ ಕಡಿಮೆ ಬೀಳುತ್ತೆ ಅನಿಸತ್ತೆ ಹ್ಞೂ ಹ್ಞೂ ಹಾಂ ಹಾಂ ಓಕೆ ಆಯಿತು ಆಯಿತಪ್ಪ ತ್ಯಾಂಕ್ ಯು ನಾವು ಕಾಯ್ತಾ ಇರ್ತೀವಿ ಅಡ್ರಸು ಮೆಸೇಜ್ ಮಾಡ್ತೀನಿ ಹಾಂ ಬಿಲ್ ಬಿಲ್